ನಮ್ಮ ಪ್ರದೇಶಗಳು ಅಥವಾ ಹಳ್ಳಿಗಳಲ್ಲಿ ಹಲವಾರು ಮಹತ್ವದ ಐತಿಹಾಸಿಕ ಘಟನೆಗಳು ನಡೆದಿರೋದನ್ನ ನೋಡ್ತೀವಿ ಯಾಕಂದರೆ ನಮ್ಮದು ಒಂದು ಐತಿಹಾಸಿಕ ಮಹತ್ವ ಹೊಂದಿರುವಂಥ ಒಂದು ಜಿಲ್ಲೆಯಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಐತಿಹಾಸಿಕ ಮಹತ್ವಪೂರ್ಣವಾದಂಥ ಒಂದು ಸ್ಥಳಗಳನ್ನು ನೋಡ್ತೀವಿ ಕೋಲಾರಮ್ಮ ದೇವಸ್ಥಾನ ನೋಡ್ಬೋದು ಅಂತರಗಂಗೆಯನ್ನು ನೋಡ್ಬೋದು ಶತಶೃಂಗ ಪರ್ವತ ಅಂತ ಕರಿತೀವಿ ಅದೇ ರೀತಿ ನಾವು ಕಾ ನಮ್ಮ ಕೋಲಾರದಲ್ಲಿ ಚಿನ್ನದ ಗಣಿ ಅನ್ನೋದು ಒಂದು ಕೆ ಜಿ ಎಫ್ ಅಲ್ಲಿ ಚಿನ್ನದ ಗಣಿಯನ್ನು ನೋಡ್ಬೋದು ಈ ಐತಿಹಾಸಿಕವಾದಂಥ ಒಂದು ಸ್ಥಳಗಳನ್ನು ನೋಡ್ತೀವಿ ಮತ್ತೆ ಮುಳುಬಾಗಿಲಿನಲ್ಲಿ ನಾವು ಏನು ಮಾಡ್ತೀವಿ ಏನು ಕುರುಡುಮಲೆಯನ್ನ ನೋಡ್ತೀವಿ ಮತ್ತೆ ವಿರೂಪಾಕ್ಷವನ್ನು ನೋಡ್ತೀವಿ ವಿರೂಪಾಕ್ಷ ದೇವಸ್ಥಾನವನ್ನು ನೋಡ್ತೀವಿ ದೇವಾಲಯಗಳ ನಾಡು ಅನ್ಬೋದು ಕೆರೆಗಳ ತವರು ಅಂತ ಹೇಳ್ಬೋದು ಮಾವಿನ ತೊಟ್ಟಿಲು ಅಂತ ಕರಿತೀವಿ ಶ್ರೀನಿವಾಸಪುರದಲ್ಲಿ ಮಾವಿನ ಹಣ್ಣುಗಳನ್ನು ಹೆಚ್ಚಾಗಿ ಬೆಳಿತೀವಿ ಇದನ್ನು ನಾವು ಮಾವಿನ ತೊಟ್ಟಿಲು ಅಂತ ಕರಿತೀವಿ ಮತ್ತೆ ಕೆರೆಗಳ ತವರು ಅಂತ ಹಲವಾರು ಕೆರೆಗಳು ನಮ್ಮ ಒಂದು ಕೋಲಾರದಲ್ಲಿರೋದನ್ನು ನೋಡ್ತೀವಿ ಇದರ ಮೂಲಕ ಕೆ ಸಿ ವ್ಯಾಲಿ ನೀರು ಮತ್ತೆ ಏನು ಪಾಲಾರ್ ನದಿ ಹರಿಯೋದನ್ನು ನೋಡ್ತೀವಿ ಇದು ನಮ್ಮ ಒಂದು ಕೋಲಾರ ಮೂಲಕ ಹಾದು ಹೋಗಿ ಏನು ಮಾಡುತ್ತೆ ಇದು ಬೇತಮಂಗಲದ ಮೂಲಕ ಹೋಗಿ ತಮಿಳುನಾಡನ್ನು ಸೇರುವುದನ್ನು ಮತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುವುದನ್ನು ನಾವು ನೋಡ್ತೀವಿ ಹೀಗೆ ಹಲವಾರು ರೀತಿಯಾದಂತಹ ಒಂದು ಐತಿಹಾಸಿಕ ಸ್ಥಳಗಳನ್ನು ನಮ್ಮ ಪ್ರದೇಶಗಳಲ್ಲಿ ನೋಡ್ಬೋದು ಆ ಮೂಲಕ ಅವ್ರದೇ ಆದಂಥ ಒಂದು ಜಾನಪದ ಗೀತೆಗಳನ್ನು ಹಾಡೋ ಮೂಲಕ ಹಲವಾರು ಕಥೆಗಳ ಮೂಲಕ ಜನರ ಮಾತಾಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ